ಹಾಂ ಹೇಳಿರಿ ಬಂದೆ ರೀ ಎಲ್ಲಿರಿ ಏನು ಒಳ್ಳೆದು ನೋಡಿರಿ ಈಗ ಹಬ್ಬ ಅದ ಈಗ ಅವು ಕಾರಿಗಾರ್ಗಳೆಲ್ಲ ಸುಟ್ಟಿ ಮ್ಯಾಲ ಹೋಗ್ಯಾವ ಈಗೆಲ್ಲ ಅವ್ರ್ದು ಹಬ್ಬಗಳದಂತ ಅವ್ರು ಭೀ ಎಲ್ಲ ಮನೆ ಕೆಲ್ಸಗಳವರಿ ಸುಣ್ಣ ಬಣ್ಣ ಎಲ್ಲ ಮಾಡ್ಕೊಬೇಕಂತ ಹೋಗ್ಯಾರ ಹೊಲಿಲಿಕ್ಕೆ ಆಗಿಲ್ಲ ನೋಡಿರಿ ಒಬ್ಬರೇ ಇದ್ದೀವಿ ಕ ಅವ್ರು ಒಬ್ರು ಇನ್ನೊಬ್ಬರು ಭೀ ಇದ್ದರು ಈಗ ಹೊರ್ಯಕ್ ಹೋಗ್ಯಾರ ಅವ್ರು ಭೀ ಇನ್ನಾನೇ ಬಂದಿಲ್ಲ ಹ್ಯಾಂಗೆ ಮಾಡ್ಬೇಕು ನೋಡಿರಿ ಏನ್ ಮಾಡಾರ್ ನೋಡಿರಿ ಇಕ ಈಗ ಹೊಲಿತೆವ್ರಿ ಹೋಲಿತೆವು ಖರೆ ಅಂತಂದ್ರೆ ಕಾರಿಗಾರ್ ಇಲ್ಲಾರಿ ಹೋಗ್ಯಾರವರು ನಾವು ಹೋಲ್ಕೊಡ್ತೇವಲ್ಲರೀ ಈಗ ಹಿಂಗಾಯ್ತು ನೋಡಿರಿ ಇಕ ಏನ್ ಮಾಡಿ ಹಬ್ಬ ಒಂದು ಬಂದದಲ್ರಿ ಈಗ ಅದರ ಕಡೆನ ಪರೆಷಾನಿ ಬಂದದ ನಮಗೆ ಹಾಂ ಹೌದು ಹೌದು ನೋಡಿರಿ ಈಗ ಏನ್ ಆ ಮನುಷ್ಯರು ಹೋದ್ರು ನೋಡಿರಿ ನಂಬಲ್ಲಿ ಕಾರಿಗಾರ್ ಇದ್ದರು ಯೇಸು ಮಂದಿ ಇದ್ದರು ನಂಬಲ್ಲಿ ನಾಲ್ಕು ಮಂದಿ ಇದ್ದರು ನೋಡಿರಿ ಕಾರಿಗಾರ್ ಹ್ಞೂ ರೀ ಈಗ ಹಬ್ಬ ಇದ್ದಿನ ಕಡಿನ ಆಗ್ಯಾದ ರೀ ಇತ್ತಂದ್ರೆ ಆಯ್ತಿದಿಲ್ಲ ಹೋಲ್ಕೊಡ್ತೇವಲ್ಲ ನಾವು ಅದರ ಕಡೆ ಹೋಲಿತೇವ್ರಿ ನಾವು ಹೊಲಿತೇವೆ ಇದ್ದೇವಲ್ಲ ಇನ್ನು ಹೊಲ್ಕೊಡ್ತೇವೆ ಹಂಗ್ಯಾಕೆ ಮಾಡತ್ತೀರಿ ಹೊಲ್ಕೊಡ್ಬೇಕೇ ಐತದ ಹಾಂ ಹಾಕ್ತೀರಿ ನೀವು ಬರೋಸಿ ಮೇಲೆ ಹೊಲ್ಕೊಡ್ಬೇಕೆ ಐತದ ನೋಡಿರಿ ಕೊಡ್ತೇವೆ ಹೋಲ್ಕೊಡ್ತೇವೆ ಹಂಗ್ಯಾಕೆ ಮಾಡತ್ತೀರಿ ಅವಸರ ಮಾಡಬ್ಯಾಡ್ರಿ ಜರ ಪಾಪ ಅವರು ಭೀ ಹೋಗ್ಯಾರ ಹಬ್ಬ ಅದ ಈಗ ಮುಂದೆ ಹಬ್ಬಾರ ಅದ ನಿಮಗೆ ಖೂನ್ ಇದ್ದಿನ ಮಾತೇ ಅದ ಪಾಪ ಅವ್ಕ ಭೀ ದಂಧೆಗಳಿರ್ತವ ಮನೆಗ ಅವು ಮಕ್ಳಿಗೆ ಯಾನ್ರ ತಕೊಳಿಕ್ಕೆ ಹೊಯಿತಾವ ಮನೆ ಕೆಲಸಾನೇ ಇರ್ತದೆ ಏನೋ ಒಂದು ಕೆಲಸ ಇರ್ತದೆ ಅವ್ರಿಗೆ ಭೀ ಹೋಗ್ಯಾರ ನೋಡಿರಿ ಅಕ್ಕ ಅದರ ಕಡೆಂದು ಹೇಳಿದೆ ನಾ ಭೀ ಅವ್ರಿಗೆ ಭೀ ಬರ್ಲಕ ಹೇಳಿದ್ದೆ ರಿ ಅದಕ್ ಈಗ ಮನುಷ್ಯ ಒಬ್ಬ ಹೊರಗೆ ಹೋಗ್ಯಾನ ಅವ ಭೀ ಬರ್ಲೀಗ ಥೋಡೆ ಬರಸ್ತನ ಐ ಇಲ್ಲಾರಿ ಹಂಗೆಂಗೆ ಐತದ ನಾವು ಕಸ್ಟಮರ್ ಇದ್ದೀರೀ ನೀವು ನಮ್ಮ ಕಸ್ಟಮರ್ ಹಂಗೆ ಮಾಡಕ್ಕೆ ಬರಲ್ದು ಹೊಲ್ಕೊಡ್ತೇವೆ ನಿಮ್ಗೆ ಹಾಂ ಆಯ್ತಾಯ್ತು ತಗೋ ರೀ ಕೊಡ್ತೇವೆ ತಕೋರಿ ಹೊಲೀತೆವು ಹಾಂ ಅದು ಒಂದು ಪಂದ್ರಾಶೆ ಅದ ನೋಡಿರಿ ಮ್ ಏನ್ ಮಾಡ್ಬೇಕು ನೋಡಿರಿ ಈಗಿಂದೀಗ ಎಷ್ಟು ಎಲ್ಲಕ್ಕೆ ರೇಟ್ ಪಿರೆಯಾಗಿ ಕುಂತದ ಹಾಂ ದಾರಕ್ಕೆ ನೋಡಿರಿ ಒಂದು ಸೂಜಿ ತಕೋಬೇಕಂದ್ರೆ ಎಷ್ಟು ರೊಕ್ಕ ಅದ ಒಂದು ದಾರದ ಇದು ತಕೋಬೇಕಂದ್ರೆ ಎಷ್ಟು ಪಿರೆ ಅದ ನೋಡಿರಿ ಹ್ಞೂ ರೀ ಹೆಂಗೆ ಹಾಕ್ತೇವೆ ಈಗ ಏನ್ ಮಾಡಿರಿ ಹಾಕ್ಕೊಡ್ತೀವಿ ಇದು ಹಾಕ್ಕೊಡ್ಬೇಕಾಯ್ತದೆ ಈಗ

ಬೀಳ್ತದೆ ಏನಂದ್ರೀ ಮಾಡಿ ಮಾಡಿರಿ ಹಂಗಾರ ಆಯ್ತದೆ ಬರ್ರಿ ಬರ್ರಿ ಹಾಂ ಹೇಳಿ ಹಾಂ ಬರ್ರಿ ಹಾಂ ಹಾಂ ಹೊಲ್ಕೊಡ್ತೇವೆ ಹೊಲ್ಕೊಡ್ತೇವೆ ಹೊಲ್ಕೊಡದು ಹೇಗಾಯ್ತದ ಈಗ ಮನುಷ್ಯ ಸ್ವಲ್ಪ ಹೊರಗೆ ಹೋಗ್ಯಾನ ಈಗ ಬರ್ತಾನೆ ಈಗ ಬರ್ತ ತಕ್ಷಣ ಹೊಲ್ಕೊಡ್ತೇವೆ ನಾವು ಆಯಿತು ಹೊಲ್ಕೊಡ್ತೇವೆ ಹಾಂ ಹಾಂ ಹಾಂ